ನಮ್ಮ ಮನೆಯಲ್ಲಿ ನಾನು ಸ ಸ ಚಿಕ್ಕ ಚಿಕ್ಕವಳಿರುವಾಗ ಅಡುಗೆ ಮಾಡಲು ಬರ್ತಿರಲಿಲ್ಲ ನನ್ನ ತವರು ಮನೆಯಲ್ಲಿ ನಾನು ಅಡುಗೆ ಮಾಡುತ್ತಿರಲಿಲ್ಲ ಗಂಡನ ಮನೆಯಲ್ಲಿ ಬಂದಾಗ ನನಗೆ ಅಡುಗೆ ಮಾಡಲು ನಮ್ಮ ತಾ ನಮ್ಮ ಅತ್ತೆಯು ಕಲ್ಸಿಕೊಟ್ಟರು ಆಗ ನಮ್ಮ ಆಗ ನಮ್ಮ ಮನೆಯಲ್ಲಿ ರೊಟ್ಟಿ ಚಪಾ ಅ ರೊಟ್ಟಿ ಅನ್ನ ಅದನ್ನ ಮಾಡ್ತಿದ್ದೆವು ಪಲ್ಯ ದಿನ ಊಟಕ್ಕೆ ಮಾಡ್ತಿದ್ದೆವು ಆಮೇಲೆ ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳನ್ನು ಲಾಲನೆ ಪಾಲನೆ ಮಾಡುವುದು ಅವುಗಳನ್ನು ಉ ಶಾಲೆಗೆ ಕಳಿಸುವುದು ಅವರುಗಳಿಗೆ ಡಬ್ಬವನ್ನು ಕೊಡುವುದು ಆಮೇಲೆ ಎಲ್ಲವನ್ನು ಮಾಡುತ್ತಿದ್ದೆವು ನಮ್ಮ ನೆಚ್ಚ್ ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡಬೇಕಾದರೆ ವಿವಿಧ ಹಬ್ಬಗಳಲ್ಲಿ ದೀಪಾವಳಿ ಯುಗಾದಿಯಲ್ಲಿ ಹೋಳಿಗೆ ಮಾಡುತ್ತೇವೆ ಕರಿಗಡುಬು ಹೋಳಿಗೆ ಮಾಡುತ್ತೇವೆ ಕರಿಬ ಕರಿಗಡುಬನ್ನು ಮಾಡಲು ಬೇಳೆ ಬೇಯಿಸಬೇಕು ಬೆಲ್ಲ ಹಾಕಿ ಹುಣ್ಣ ರುಬ್ಬಿ ಹೋಳಿಗೆ ಮಾಡಬೇಕು ಕರಿಗಡುಬು ಮಾಡಲು ಅವುಗಳನ್ನು ತುಂಬಿ ಕರಿಯಲು ಬೇಕು ಯ ನಾವು ಅಡುಗೆ ಮಾಡಲು ಬಹಳ ಕಷ್ಟವಿತ್ತು ಅವಾಗ ಒಲೆಯಲ್ಲಿ ಮಾಡುತ್ತಿದ್ದೆವು ಈಗ ಗ್ಯಾಸು ಬಂದಿದೆ ಈಗ ನಾನಾ ತರಹ ಅಡುಗೆಗಳನ್ನು ಮಾಡುತ್ತೇವೆ ಮಕ್ಕಳಿಗೆ ಹುಗ್ಗಿ ಸೌತೆಬೀಜ ಆನೆಕಲ್ಲು ಶ್ಯಾವಿಗೆ ಪಾಯಸ ಇವುಗಳನ್ನು ಮಾಡುತ್ತೇವೆ ಅವುಗಳನ್ನು ತಯಾರು ಮಾಡಿಕೊಳ್ಳೋದು ಬಹಳ ಕಷ್ಟವಿರುತ್ತದೆ ಶಾವಿಗೆ ಪಾಯಸ ಮಾಡುವುದು ಎಲ್ಲ ಈಗ ರೆಡಿಮೇಡ್ ಬರ್ತದೆ ಅವಾಗ ಆನಿಕಲ್ಲು ಹುಗ್ಗಿ ಮಾಡಬೇಕಂದರೆ ಗೋಧಿಯನ್ನು ಮೂರು ದಿವಸ ನೆನೆ ಹಾಕಬೇಕು ದಿನಾ ಸ್ವಚ್ಛ ಮಾಡಿ ತೊಳೆಯಬೇಕು ಆಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ಹಾಲನ್ನು ತೆಗೆದು ಸೋಸಿ ಮೃದು ಸಾ ಕಾಟನ್ ಬಟ್ಟೆಗೆ ಹಾಕಿ ಆಣೆಕಲ್ಲು ಅನ್ ಅವಲಕ್ಕಿ ಸಾಣಿಗ್ಗೆ ಮುಳ್ಳುಗಳನ್ನು ಚುಚ್ಚಿ ಅವನ್ನು ಈ ಹಿಟ್ಟನ್ನು ಹಾಕಿ ಬಟ್ಟೆ ಮೇಲೆ ಹಾಕಿ ತೆಗೆದು ಒಣಗಿಸಿ ಆಮೇಲೆ ಪಾಯ್ಸ ಸಕ್ಕರೆ ಹಾಕಿ ಪಾಯಸವನ್ನು ಮಕ್ಕಳಿಗೆ ಮಾಡಿ ಉಣಿಸುತ್ತೇವೆ ಈಗಿನವರು ಹೆ ಏನೂ ಮಾಡುವುದಿಲ್ಲ ಬರೇ ಈಗಿಂದೆಲ್ಲ ಬರೇ ಅನ್ನದಲ್ಲಿ ಪೀಜಾ ಮಕ್ಕಳಿಗೆ ಪೀಜಾ ಬರ್ಗರು ಕುರುಕುರಿ ಇಂಥದೆಲ್ಲ ತಿನ್ನಿಸ್ತಾರೆ ನಾವು ಅವಾಗ ಮಕ್ಕಳಿಗೆ ದಿನಾಲು ಹುಗ್ಗಿ ಶಾವಿಗೆ ಪಾಯಸ ಅನ್ನ ಮೊಸರು ಎಲ್ಲ ಕ ಕೊಡ್ತಿದ್ದೆವು ಈಗ ಅನ್ನಿ ಈಗ ಮಕ್ಕಳಿಗೆ ತುಪ್ಪದ ಏನು ಅನ್ನುವುದು ಗೊತ್ತಿಲ್ಲ ತುಪ್ಪ ಮಕ್ಕಳಿಗೆ ಬಹಳ ಚಲೋ ಅದು ತುಪ್ಪ ಹಾಕಿ ಉಣ್ಣಿಸಿದರೆ ಮಕ್ಕಳು ಪೌಷ್ಟಿಕವಾಗಿ ಬೆಳೆಯುತ್ತಾರೆ ಮಕ್ಕಳಲ್ಲಿ ಈಗ ನಾ ಈಗಿನ ಈ ಅಡುಗೆಗಳು ಬಹಳ ಇರ್ತವೆ ಈಗ ನಾವು ಈಗಿನವ್ರ ಅಡುಗೆಗಳನ್ನು ಮಾಡಲು ಅನ್ನದಲ್ಲಿ ಎಲ್ಲ ನಾನಾ ಥರದ ಅಡುಗೆಗಳನ್ನು ಮಾಡುತ್ತೇವೆ ಪುಳಿಯೋಗರೆ ಮಸಾಲೆ ಅನ್ನ ಪಲಾವು ಪಲಾವು ಮತ್ತು ಬಿಸಿಬೇಳೆಭಾತು ಟೊಮೆಟೊ ಭಾತು ಹೀಗೆಲ್ಲ ನಾನಾ ಥರದ ಅನ್ನಗಳಲ್ಲಿ ಈಗ ಮಾಡುತ್ ಮಾಡಿ ಕೊಡುತ್ತೇವೆ ಮನೆಗಳಲ್ಲಿ ಎಲ್ಲರೂ ಮಕ್ಕಳಿಗೆ ಹೋಗುವಾಗ ಶಾಲೆಗೆ ಡಬ್ಬಿ ಹಾಕಿ ಕೊಡುತ್ತೇವೆ ಮಕ್ಕಳು ಆಪೀಶ್ಗೆ ಹೋಗಲು ಈಗ ಎಲ್ಲವನ್ನು ತಯಾರಿ ಮಾಡಿಕೊಡಬೇಕು ಅವುಗಳಿಗೆ ಅವರಿಗೆ ಈಗ ಮಾಡಿಕೊಂಡು ಹೋಗುವುದು ಆಗುವುದಿಲ್ಲ ಮ ಮನೆಯಲ್ಲಿ ಮಾಡಿಕೊಟ್ಟರೆ ಶಾಲೆಗೆ ತೆಗೆದುಕೊ ಆಪೀಸಿಗೆ ತಯಾರು ಮಾಡಿಕೊಟ್ಟರೆ ತೊಗೊಬೊ ತೆಗೆದುಕೊಂಡು ಹೋಗುತ್ತಾರೆ ಯ ಇಲ್ಲದಿದ್ದರೆ ಅವರಿಗೆ ಕಷ್ಟವಾಗುತ್ತದೆ ಮನೆಯಲ್ಲಿ ಮಾಡಿಸುವುದು ಮಾದುಲಿ ಮಾಡುವುದು ಈಗಿನವರಿಗೆ ಗೊತ್ತಿಲ್ಲ ಮಾದುಲಿಯನ್ನು ಮಾಡುವುದು ಅದನ್ನು ಗೋಧಿಹಿಟ್ಟು ಗೋಧಿ ಹಸನು ಮಾಡಿ ಸ್ವಚ್ಛಗೊಳಿಶಿ ಹಾಕಿಸಿ ಆಮೇಲೆ ಹಿಟ್ಟು ಕಡಲೆಹಿಟ್ಟು ಅದನ್ನ ಎರಡೂ ಸಮ ಪ್ರಮಾಣದಲ್ಲಿ ಶೇರಿಸಿ ಮ ಅದನ್ನು ರೊಟ್ಟಿ ಮಾಡಿ ಹಿಟ್ಟು ಕಲಿಸಿ ರೊಟ್ಟಿ ಮಾಡಿ ಮಿಕ್ಶಿಗೆ ಹಾಕಿ ಬೆಲ್ಲ ಕೂಡಿಸಿ ಅದನ್ನು ಅವಾಗ ಮಾದಲಿ ಆಗುತ್ತದೆ ಅವನ್ನು ಈಗಿನವರಿಗೆ ಗೊತ್ತಿಲ್ಲ ಮಾಡುವುದು ನಾನು ಬೆಂಗಳೂರಿಗೆ ಹೋಗಿದ್ದೆ ನಮ್ಮ ಮಗಳ ಮನೆಯಲ್ಲಿ ಇದ್ದೆ ಅವಾಗ ನಾ ಈ ಇಲ್ಲಿಯ ಹಳ್ಳಿಯ ಊಟ ಅಲ್ಲಿ ನಾವು ಬೆಂಗಳೂರಲ್ಲಿ ಸಿಗೋದಿಲ್ಲ ನಾವು ಮಾಡಿದ ರೊಟ್ಟಿ ಪಲ್ಯ ತಿನಿಸುಗಳನ್ನು ನೋಡಿ ಅಲ್ಲಿಯವರು ನೀವು ಹ್ಯಾಗೆ ಮಾಡುತ್ತೀರಿ ಕರಜಿಕಾಯಿ ಅಂದರೆ ಏನು ಗೊತ್ತಿಲ್ಲ ಹುಗ್ಗಿ ಅವು ಏನೂ ಗೊತ್ತಿಲ್ಲ ಅವರಿಗೆ ಅವುಗಳು ನಮ್ಮ ನೋಡಿ ಎಲ್ಲ ಇದನ್ನು ಮಾಡಿ ಭಾಳ ಹೊಗಳು ಹೊಗಳುತ್ತಿದ್ದರು ನಮ್ಮ ಚಪಾತಿ ನೋಡಿ ರೊಟ್ಟಿ ನೋಡಿ ನೀವು ಹೇಗೆ ಮಾಡುತ್ತೀರಿ ನಮಗೂ ಕಲಿಸಿ ಕೊಡಿ ಎಂದು ಕೇಳುತ್ತಿದ್ದರು ಆದ್ದರಿಂದ ಅವರಿಗೆ ಅಲ್ಲಿನ ಇಲ್ಲಿನ ನಮ್ಮ ಹಳ್ಳಿಯ ರೊಟ್ಟಿ ಚಪಾತಿಗಳನ್ನು ಹೇಳಿ ಕೊಡುತ್ತಿದ್ದೆ ಯ ವಿವಿಧ ವಿವಿಧ ಚಟ್ನಿಗಳನ್ನು ಕಡ್ಲೆಕಾಯಿ ಅಗ್ಸೆ ಚಟ್ನಿ ಕಾ ಶೇಂಗಾ ಚಟ್ನಿ ಗುರೆಳ್ಳು ಚಟ್ನಿ ಕಡ್ಲೆ ಚಟ್ನಿ ಇವುಗಳನ್ನು ಹೇಳಿ ಮಾಡಲು ಕೊಡುತ್ತಿದ್ದೆವು ಅವುಗಳನ್ನು ಅವರು ಬಹಳ ಪ್ರೀತಿಯಿಂದ ತಿನ್ನುತ್ತಿದ್ದರು ನಾವು ಮಾಡಿದ ರೊಟ್ಟಿಯನ್ನು ನೋಡಿ ನಮಗೂ ಒಂದಿಷ್ಟು ಕಲಿಸಿಕೊಡಿ ಎಂದು ಕೇಳುತ್ತಿದ್ದರು ನಮ್ಮ ಮನೆಗೆ ಬಂದು ನೋಡಿಕೊಂಡು ತಿಂದು ಹೋಗುತ್ತಿದ್ದರು ಅವುಗಳನ್ನು ನೋಡಿ ಅವರು ಬಹಳ ಹೆಮ್ಮೆ ಪಡುತ್ತಿದ್ದರು ನಾವು ಮಾಡಿದ ನಮ್ಮ ನಮ್ಮಲ್ಲಿ ಹಳ್ಳಿ ಅಡುಗೆ ಅಲ್ಲಿ ಬೇ ಅಲ್ಲಿಯವರು ಈಗಿನವರಿಗೆ ಗೊತ್ತಿಲ್ಲ ನಾವು ಅಳ್ಳಿಟ್ಟು ಮಾಡುತ್ತೇವೆ ಯುಗಾದಿಯ ಪಂಚಮಿಯಲ್ಲಿ ಯ ಅಳ್ಳಿಟ್ಟು ತಂಬಿಟ್ಟು ಉಂಡೆ ಐದು ಥರದ ಉಂಡೆಗಳನ್ನು ನಾವು ಮಾಡುತ್ತೇವೆ ಅಳ್ಳಿಟ್ಟು ಅಂದರೆ ಏನು ಗೊತ್ತಿಲ್ಲ ನಾನು ಮಾಡಿದ ಅಳ್ಳಿಟ್ಟನ್ನು ನೋಡಿ ಎಲ್ಲರೂ ವಿಧವಾದರು ತಂಬಿಟ್ಟು ನಾನಾ ಥರದ ಉಂಡೆಗಳನ್ನು ಮಾಡಿ ನಾವು ಕೊಡುತ್ತೇವೆ ಹಬ್ಬದಲ್ಲಿ ಪಂಚಮಿಯಲ್ಲಿ ಅದು ಹೋ ದೀಪಾವಳಿಯಲ್ಲಿ ಕರಿಗಡುಬು ಹೋಳಿಗೆ ಮಾಡುತ್ತೇವೆ ಉಗಾದಿಯಲ್ಲಿ ಮಾದಲಿಯನ್ನು ಮಾಡುತ್ತೇವೆ ಮತ್ತು ನಾವು ದಿನಾಲೂ ರೊಟ್ಟಿ ಪಲ್ಯ ಅನ್ನ ಸಾರು ಮುಂಜಾನೆ ನಾಷ್ಟಾ ಮಾಡುತ್ತೇವೆ ಆ ತಿನಿಸುಗಳನ್ನು ಮಾಡಿ ಮಕ್ಕಳಿಗೆ ಕೊಟ್ಟು ಮತ್ತು ಹೊಲಕ್ಕೆ ಹೋಗಿ ಹೊಲದಲ್ಲಿ ಕೆಲಸವೂ ಮಾಡಿ ನಾವು ಎಲ್ಲ ಬೆಳೆಗಳನ್ನು ಬೆಳೆಯುತ್ತೇವೆ ನಾವು ಬೆಳೆಯುವ ಕಡಲೆ ಜೋಳ ನಮ್ಮ ಮನೆಯಲ್ಲಿ ಬೆಳೆದು ನಮ್ಮ ಹೊಲದಲ್ಲಿ ಬೆಳೆದು ತಯಾರಿಸಿ ಹೋಳಿಗೆ ಕರಿಗಡುಬು ಮತ್ತು ಅನ್ನ ಚಪಾತಿ ಹೋಳಿಗೆ ಹುಗ್ಗಿಯನ್ನು ಮಾಡುತ್ತೇವೆ ಕರಜಿಕಾಯಿ ಎಣ್ಣೆ ಹೋಳ್ಗೆ ಎಣ್ಣೆ ಹೋಳ್ಗೆ ಶೇಂಗಾದ ಹೋಳಿಗೆಯನ್ನು ಪಂಚ್ ಪಂಚಮಿಯಲ್ಲಿ ಹೊಲಕ್ಕೆ ನಾವು ಚರಗ ಚೆಲ್ಲಲು ಹೋಗುತ್ತೇವೆ ಅವಾಗ ನಾವು ಸಜ್ಜಿಗೆ ರೊಟ್ಟಿ ಸಜ್ಜಿಗೆ ರೋಟಿ ಎಳ್ಳು ಎಳ್ಳು ಹಚ್ಚಿದ ರೊಟ್ಟಿ ಶೇಂಗಾದ ಹಿಂಡಿ ಕಡಲೆ ಹಿಂಡಿ ಗುರೆಳ್ಳು ಹಿಂಡಿ ಮಾಡುತ್ತೇವೆ ಮತ್ತು ಎಣ್ಣೆ ಎಣ್ಣೆ ಹೋಳಿಗೆ ಎಳ್ಳು ಹೋಳಿಗೆ ಶೇಂಗಾದ ಹೋಳಿಗೆ ಕರಜಿಕಾಯಿ ಮರುದಿವ್ಸ ಕರಿಗಡುಬು ಪಲ್ಯ ಕೋಸಂಬರಿ ಅಕ್ಕಿ ಹುಗ್ಗಿ ಸಾರು ಕೋಸಂಬರಿ ಎಲ್ಲಗಳನ್ನು ಮಾಡಿಕೊಂಡು ಹೊಲದಲ್ಲಿ ಭೂಮಿ ಭೂಮಿ ತಾಯಿಯ ಪೂಜೆಯನ್ನು ಮಾಡಿ ಚರಗ ಚೆಲ್ಲಿ ಮನೆ ಮಂದಿಯೆಲ್ಲ ಮಕ್ಕಳೆಲ್ಲ ಓಣಿಯಲ್ಲಿದ್ದ ಮಕ್ಕಳನ್ನು ವಾ ಮಂದಿಯನ್ನು ಕರೆದುಕೊಂಡು ಹೋಗಿ ಹೊರೊಗೋಗಿ ಎಲ್ಲ ಊಟ ಹಾಕಿಸಿಕೊಂಡು ಮಾಡಿಸಿಕೊಂಡು ಹೊಲದಲ್ಲಿ ಕಡಲೆ ಜೋಳ ನೋಡಿ ಎಲ್ಲ ಪೀಕುಗಳನ್ನು ನೋಡಿ ಎಲ್ಲರೂ ಖುಷಿಪಡುತ್ತಾರೆ ಆಗ ನಾವು ಚರಗ ಚೆಲ್ಲಿ ಎಲ್ಲ ಬಾ ಇದನ್ನು ಊಟ ಮಾಡಿ ಬರುತ್ತೇವೆ ಮತ್ತು ಇದರಲ್ಲಿ

ಮನೆಯಲ್ಲಿ ದಿನಾಲೂ ಹೊಲಕ್ಕೆ ಬುತ್ತಿ ಕಟ್ಟಬೇಕು ಇಲ್ಲಿ ಹಳ್ಳಿಯಲ್ಲಿ ಈಗಿನವರು ಕಟ್ಟುವುದು ಮಾಡುವುದು ಆಗೋದಿಲ್ಲ ರೊಟ್ಟಿ ಚಪಾತಿ ಯನ್ನು ಮಕ್ಕಳಿಗೆ ಹೋಗುವಾಗ ಕೊಟ್ಟು ಕಳಿಸಬೇಕು ಹೊಲದಲ್ಲಿ ತಯಾರಿಸುವಾಗ ಹೊಲದಲ್ಲಿ ಮೆ ಬರುವ ಎಲ್ಲ ಪೀಕುಗಳನ್ನು ನಾವು ಮ ಕೆಲಸದವರಿಂದ ಮಾಡಿಸಿಕೊಳ್ಳುತ್ತೇವೆ ಹೊಲಕ್ಕೆ ಹೋಗಿ ತಯಾರಿಸಿ ತಗೊಂಡು ಬರುತ್ತೇವೆ ಆಮೇಲೆ ಮನೆಗೆ ಬಂದು ಎಲ್ಲ ವಿವಿಧ ದವಸ ಧಾನ್ಯಗಳಿಂದ ಎಲ್ಲ ಮನೆಯಲ್ಲಿ ದಿನ ದಿನವೂ ದಿನವೊಂದು ಥರದ ಅಡುಗೆಯನ್ನು ಮಾಡಿ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೆ ಊಟ ಮಾಡಿ ಹಾಕಿಸುತ್ತೇವೆ ನೀವು ನಾವು ಎಲ್ಲರ ವಿವಿಧ ಆ ಮಕ್ಕಳಿಗೆ ಎಲ್ಲ ಥರದ ಆಟಗಳನ್ನು ಊಟಗಳನ್ನು ಎಲ್ಲ ಊಟ ತಿನಸುಗಳನ್ನು ಈಗಿನ ಥರದ ಊಟಗಳನ್ನು ಎಲ್ಲವನ್ನು ಮಾಡಿಸುತ್ತೇವೆ ಮನೆಯಲ್ಲಿ ಎಲ್ಲರೂ ವಿವಿಧ ಪೇಯಗಳನ್ನು ವಿವಿಧ ಥರದ ಅಡುಗೆಗಳನ್ನು ಮಾಡಿಸಿಕೊಡುತ್ತೇವೆ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಬೇಕಾದ್ದನ್ನು ಉಣಿಸುತ್ತೇವೆ ಈ ಹೀಗೆ ಮನೆಯಲ್ಲಿ ತಯಾರಿಸಿದ ಅಡುಗೆ ವಿವಿಧ ಪೇ ಗಳನ್ನು ದೀಪಾವಳಿಯಲ್ಲಿ ಹೋಳಿಗೆ ತಯಾರಿಸಿ ಕರಿಗಡುಬು ಅನ್ನ ಚಪಾತಿ ಮೂರು ದಿವಸ ಅಡುಗೆಯನ್ನು ಮಾಡುತ್ತೇವೆ ಒಂದು ದಿವಸ ಹೋಳಿಗೆ ಒಂದು ದಿವಸ ಕರಿಗಡುಬು ಒಂದು ದಿವಸ ಪಾಯಸವನ್ನು ಮಾಡಿ ಇದನ್ನು ಮಾಡುತ್ತೇವೆ ಅದರಿಂದ ದೀಪಾವಳಿ ಹೆಚ್ಚಿನ ಇದು ಯಾ ನಾಡಹಬ್ಬವಾಗಿ ದೆ ಇದರಲ್ಲಿ ನಾ ನಾಡಹಬ್ಬದಲ್ಲಿ ಬನ್ನಿ ಹಬ್ಬದಲ್ಲಿ ಚಾಮುಂಡೇಶ್ವರಿ ಪೂಜೆ ಮಾಡಿ ಬನ್ನಿಯನ್ನು ಅವ ಅವಾಗ ಚರ ನಾವು ಮನೆಯಲ್ಲಿ ಎಲ್ಲ ಕರಿಗಡುಬುವನ್ನು ಮಾಡಿ ದೀಪವನ್ನು ಬೆಳಗುತ್ತೇವೆ ಯೇ ಕಾವ್ಯ ಮಾತಾಡಬೇಡ ಯೇ